ಕ್ರೀಡೆಯಲ್ಲಿ ಕ್ರೀಡೆಯಲ್ಲಿನ ಗೆಲುವು ಮತ್ತು ಸೋಲು ಎದುರ್ಸೋದು ಹೇಗೆ ಅಂದರೆ ನಮ್ಮ ಕ್ರೀಡೆಯಲ್ಲಿ ನಾವು ಸೋತರೆ ನಮಗೆ ಒಂದು ಅರಿವು ಮೂಡುತ್ತದೆ ಇವತ್ತಲ್ಲ ನಾಳೆ ಗೆದ್ದೇ ಗೆಲ್ಲುತ್ತೀವಿ ಎಂಬ ಭಾವನೆ ನಮ್ಮ ನಮ್ಮಲ್ಲಿ ಉಂಟಾಗುತ್ತದೆ ನಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಧೈರ್ಯವನ್ನು ನೀಡುತ್ತದೆ ಗೆದ್ದರೆ ನಾವೇ ಗೆಲ್ಲುವುದು ಅನ್ನುವ ಅಹಂಕಾರವು ನಮ್ಮ ಮನಸ್ಸಿನಲ್ಲಿ ಮೂಡುತ್ತದೆ ಸೋಲುಗಳನ್ನು ಎದುರಿಸುವುದು ಹೇಗೆ ಎಂದರೆ ನಾವು ಇವತ್ತು ಸೋತಿರಬಹುದು ಅದರ ಪ್ರಯತ್ನವನ್ನು ಪ್ರತಿನಿತ್ಯವೂ ಅದಕ್ಕೆ ಆದ ಸೂಕ್ತ ಸಮಯವನ್ನು ನೀಡಬೇಕು ಪ್ರಯತ್ನವನ್ನು ಮಾಡುತ್ತಾ ಮಾಡುತ್ತಾ ನಾವು ಹಾಗೇ ಒಂದು ಗುರಿ ಕಡೆಗೆ ತಲುಪಿ ಇವತ್ತಲ್ಲ ನಾಳೆ ಗೆದ್ದೇ ಗೆಲುತ್ತೀವಿ ಅನ್ನುವ ಮನಸ್ಸು ಧೈರ್ಯವನ್ನು ತುಂಬಿಕೊಂಡು ಅವು ಹೆಚ್ಚಿನ ಸಾಧಿಸಲು ಸಾಧ್ಯವಾಗುತ್ತದೆ ನಮಗೆ ಆದ ಒಳ್ಳೆಯ ಗೆಳೆಯರು ಇರಬೇಕು ಅವರು ತುಂಬುವ ನಮಗೆ ಪ್ರೋತ್ಸಾಹವೂ ನಮಗೆ ಆಸೆ ಧೈರ್ಯ ಕೊಡುತ್ತದೆ ಧೈರ್ಯ ಕೊಡುತ್ತದೆ ಆದ್ದರಿಂದ ನಾವು ಇನ್ನಷ್ಟು ಚೆನ್ನಾಗಿ ಮಾಡಲು ಸಹಾಯ ನೀಡುತ್ತದೆ ಹಂಗೆ ಆವಾಗ ಇನ್ನೂ ನಮಗೆ ಉತ್ಸಾಹ ನೀಡುವರು ಇದ್ದರೆ ಇದ್ದರೆ ನಮಗೆ ಎಲ್ಲದಕ್ಕೂ ಸ್ಪೂರ್ತಿಯಾಗಿ ನಾವು ಧರ್ನಿಂಗ್ ಮಾಡೋಕ್ಕೆ ರನ್ನಿಂಗ್ ಕ್ರೀಡೆಯಲ್ಲಿ ಪ್ರತಿಭಾ ಯಾವುದೇ ಕ್ರೀಡೆಯಲ್ಲಿ ನಮಗೆ ಪ್ರೋತ್ಸಾಹ ಇದ್ದರೆ ನಾವು ಗೆದ್ದೇ ಗೆಲ್ಲುತ್ತೀವಿ ಎಂಬ ನಮಗೆ ಗೆದ್ದೇ ಗೆಲ್ತೀವಿ ಎಂಬ ನಮ್ಮ ಮನಸ್ಸು ದೃಢವಾಗಿದ್ದರೆ ನಾವು ಕ್ರೀಡೆ ಸೋತರೂ ನಾವು ಅದನ್ನು ಎದುರಿಸೋದು ಎದುರಿಸಬಹುದು ಆದ್ದರಿಂದ ಹೆಚ್ಚಿನದನ್ನು ಸಾಧಿಸಲು ಹಾಗೆ ಭಾಳ ಗುರಿ ಕಡೆ ಹೋಗಲು ನಮಗೆ ಕ್ರೀಡೆಯಲ್ಲಿ ಮಾತ್ರ ಸಾಧ್ಯ ಸೋತರೆ ಗೆದ್ದೇ ಗೆಲ್ಲಬೇಕೆನ್ನುವ ಅಟ ನಮ್ಮಲ್ಲಿ ಯಾವಾಗಲೂ ಅದು ಇರ ಇದ್ದೇ ಇರಬೇಕು ಇರುವುದರಿಂದ ನಮ್ಮ ಮನಸ್ಸಿನಲ್ಲಿ ಹಾಗು ನಮಗೆ ಒಂದು ಧೈರ್ಯ ಒಂದು ಉಂಟಾಗುತ್ತದೆ ಆದ್ದರಿಂದ ಹೆಚ್ಚಿನದು ಸಾಧಿಸಲು ಇನ್ನಷ್ಟು ಚೆನ್ನಾಗಿ ಮಾಡಲು ಸಹಾಯ ಮಾಡುತ್ತದೆ